ಹಾಂ ನಮಸ್ತೆ ಹಾಂ ನಮಸ್ತೆ ಹೇಳಿ ಹೌದು ಬಾರ್ಡವಿ ಫ್ಯಾಶನ್ ಅಂತ ಹೇಳಿ ಹಾಂ ಹೌದಾ ನೀವು ಬರ್ಬೋದು ಹಾಂ ನಮ್ಮಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿಲಿ ತುಂಬ ಕಲೆಕ್ಷನ್ಸ್ ಇದ್ದಾವೆ ಹಾಂ ನಿಮಗೆ ಸ್ಟಾರ್ಟಿಂಗು ಒಂದು ಸಾವಿರದ ಎರಡುನೂರು ರುಪಾಯಿಂದ ಒಂದು ಅರವತ್ತೆಂಟು ಸಾವಿರ ತನ್ಕವೂ ಕಲೆಕ್ಷನ್ಸ್ ಇದೆ ನಿಮ್ಗೆ ಇನ್ನೂ ರಿಚ್ಚು ಈಗ ಮದುವೆ ಹುಡುಗಿಗೆಲ್ಲಾ ಬೇಕು ಅಂತ ಆದರೆ ಒಂದುವರೆ ಲಕ್ಷ ಎರಡು ಲಕ್ಷ ತನ್ಕವೂ ಇದೆ ಅದರಲ್ಲಿ ಚಿನ್ನದ ಕಸೂತಿ ಎಲ್ಲ ಇರುತ್ತೆ ಅದಕ್ಕೆ ನೀವು ಯಾವ ರೀತಿ ಬೇಕೂ ನಿಮ್ಮದು ಹಣದ ಎಷ್ಟು ವ್ಯವಸ್ಥೆ ಇದೆ ಅನ್ನೋದ್ರ ಮೇಲೆ ನಾನು ನಿಮಗೆ ಬೇಕಿದ್ದರೆ ಫೋಟೋಗಳನ್ನು ಕಳಿಸ್ತೀವಿ ಅವರೇ ಬಂದು ನಮ್ಗೆ ಅಳತೆ ಕೊಟ್ಟು ಹೋದ್ರೆ ನಾವು ಇಲ್ಲೇ ಅವರಿಗೆ ಪ್ರತಿಯೊಂದು ವ್ಯವಸ್ಥೆ ಅವ್ರು ಹೇಳಿದ ಡಿಸೈನಲ್ಲಿ ನಾವು ಮಾಡಿಕೊಡ್ತೀವಿ ಇಲ್ಲ ಅವ್ರಿಗೆ ಸರ್ಪ್ರೈಸಾಗಿ ಮಾಡಬೇಕು ಅಂತ ಇದ್ದರೆ ನಾವು ಬೇಕಿದ್ದರೆ ಅವರದ್ದು ಅಂದಾಜು ನೀವು ಹೇಳಿದ್ರೆ ಒಂದು ಸೆಮಿ ಸ್ಟಿಚಸ್ ಪ್ಯಾಟರ್ನ್ ಮಾಡಿಕೊಡ್ತೀವಿ ನೀವೂ ಅದನ್ನು ಕಲೆಕ್ಟ್ ಮಾಡಿದಮೇಲೇ ಅದ್ರ ವಿಷಯವಾಗಿ ನೀವು ಮಾಡಿಕೊಳ್ಬೋದಲ್ಲಿ ಈಜಿ಼ಯಾಗಿ

ಇಲ್ಲ ಇಲ್ಲ ನಾವು ಆನ್ಲೈನಲ್ಲಿ ನೀವು ನಮ್ಗೆ ಹಣವನ್ನು ಕಳ್ಸಿದ್ರೆ ನಾವು ನಿಮಗೆ ಕೊರಿಯರ್ ವ್ಯವಸ್ಥೆಯಲ್ಲೀ ಸೀರೆಯನ್ನು ಕಳಿಸ್ತೀವಿ ಆ ಕ್ವಾಲಿಟಿ ನೀವು ಚೆಕ್ ಮಾಡಿದಾ ನೆಕ್ಸ್ಟ್ ಅದ್ರಲ್ಲಿ ಏನಾದರೂ ನಿಮಗೆ ದೋಷ ಇದೆ ಅಂತ ಅನ್ಸಿದ್ರೆ ನೀವು ಅದನ್ನು ನಮಗೆ ವಾಪಸ್ ಕಳ್ಸಿದ್ರೆ ನಾವು ಮತ್ತು ಬೇರೆಯದ್ ನೋಡಿ ಕಳಿಸ್ತೀವಿ ಆ ಥರ ಏನಿಲ್ಲ ಆದರೆ ನಮ್ಮಲ್ಲಿ ಗುಣಮಟ್ಟಕ್ಕೆ ಮಾತ್ರ ಖಾತ್ರಿ ಕೊಡ್ತೀವಿ ನಾವು ಹಾಂ ಸರ್ ನೀವು ಎಲ್ಲಿದ್ದೀರಿ ಯಾವ ಸ್ಥಳ ಅಂತ ಸ್ವಲ್ಪ ಹೇಳಿದರೆ ಹೇಳಲಿಕ್ಕಾಗ್ಬೋದು ಹೌದು ಹೌದು ಹೌದು ಹೌದು ಒನ್ ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ನಮ್ಮದು ಮೈಸೂರು ಅಂತ ಆಯಿತು ಅಂದರೆ ಆಯಿತು ತ್ಯಾಂಕ್ ಯು